ಮೊದಲಿನ ಕಾಲದಲ್ಲಿ ಸಾರಿಗೆ ಅಂತ ಹೇಳಿದರೆ ನಡ್ಕೊಂಡು ಹೋಗುವಂಥದ್ದು ಮಾತ್ರ ಇತ್ತು ಆಮೇಲೆ ಕ್ರಮೇಣ ಬಸ್ ಟ್ರೇನ್ ವಿಮಾನ ಹೀಗೆ ಬರ್ತಾ ಹೋಯಿತು ಆದರೆ ಈಗ ರೈಲಾಗಿರಬಹುದು ವಿಮಾನ ಆಗಿರಬಹುದು ಅದು ಶುರುವಾಗಿದಿದಿಂದ್ಲೇ ಸ್ವಲ್ಪ ತಂತ್ರಜ್ಞಾನ ಮುಂದುವರ್ದಿತ್ತು ಅಂತ ಹೇಳಬಹುದು ಆದರೆ ಈವಾಗಿವಾಗ ತುಂಬ ತಂತ್ರಜ್ಞಾನಗಳು ಮುಂದುವರೆದು ಬಸ್ಗಳಲ್ಲಿ ಮೊದಲಿನ ಥರ ಬಸ್ಸಿನ ತಂಗುದಾಣಕ್ಕೆ ಹೋಗಿ ಬಸ್ಸನ್ನು ಹಿಡಿಯಬೇಕಂತಿಲ್ಲ ನಾವು ನಮ್ಮ ಮೊಬೈಲ್ನಲ್ಲೇ ಕೂತ್ಕೊಂಡು ಬೇರೆ ಬೇರೆ ಆ್ಯಪ್ಗಳ ಮುಖಾಂತರ ನಾವು ಬಸ್ಸನ್ನು ಮೊದಲೇ ಕಾದಿರಿಸುವಂಥದ್ದು ನಮ್ಮ ಸೀಟ್ಗಳನ್ನು ಆ ಥರ ಮಾಡಬಹುದು ಮತ್ತು ರೈಲ್ ಅಂತ ಹೇಳಬಹುದು ವಿಮಾನ ಈ ಥರದ ಸಾರಿಗೆಗೆ ಅದರದ್ದೇ ಆದಂಥ ಸಪರೇಟ್ ಆ್ಯಪ್ಗಳುಂಟು ಅದರಲ್ಲಿ ನಾವು ಅದರದ್ದು ಬೆಲೆ ಎಷ್ಟು ಅದರ ಸಮಯ ಎಷ್ಟು ಯಾವ್ಯಾವ ರೀತಿಯದ್ರಲ್ಲಿ ಯಾವ್ಯಾವ ಥರದ್ದು ಬೆಲೆ ಯಾವ್ಯಾವ ರೀತಿ ಸಮಯ ಮತ್ತು ಅದೆಲ್ಲವನ್ನೂ ನೋಡಬಹುದು ನಾವು ಎಷ್ಟು ದಿನ ಬೇಗ ಬೇಕಾದರೂ ಕೂಡ ನಾವದನ್ನು ಕಾಯ್ದಿರಿಸಬಹುದು ಅಂತ ಹೇಳಬಹುದು ಮತ್ತು ಈವಾಗೊಂದು ರೈಲು ಆಗಿರಬಹುದು ಇಲ್ಲ ವಿಮಾನ ಆಗಿರಬಹುದು ಅವುಗಳ ಎಲ್ಲದರ ಬಗ್ಗೆ ನಾವು ವಿ ವಿಚಾರಗಳನ್ನು ಒಂದು ಈವಾಗದ್ದು ಟೆ ತಂತ್ರಜ್ಞಾನ ಮುಂದುವರೆದ ಹಾಗೆ ವಿಚಾರಗಳನ್ನು ಬೇಗ ಬೇಗ ನಾವು ತಿಳ್ಕೊಬಹುದು ಅಂತ ಹೇಳಬಹುದು ಮತ್ತು ಈವಾಗ ಒಂದು ಹೊಸತು ಶುರುವಾಗಿದೆ ಆನ್ಲೈನ್ ಅಂತ ಇದರಲ್ಲಿ ನಾವು ಪರವಾನಗಿಯನ್ನು ಕೊಡುವ ಪಡು ಈಗ ಈಗ ಪಡ್ಕೊಳ್ಬಹುದು ಅಲ್ವಾ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ಪಾಯಿಂಟ್ಗಳಂತಲೇ ನಾನು ಹೇಳಬಹುದು ಹಾಗೆ ಇದೆಲ್ಲದರಿಂದ ನಾನು ಮೇಯ್ನ್ ಆಗಿ ಏನು ಹೇಳಲಿಕ್ಕೆ ಬರ್ತೇನೆಂದರೆ ಈ ತಂತ್ರಜ್ಞಾನಗಳಂತ ಏನಿದೆ ನೋಡಿ ಅದರಿಂದ ಈ ಸಾರಿಗೆ ಉದ್ಯಮಕ್ಕೆ ತುಂಬ ಅಂದರೆ ತುಂಬ ನೆರವಾಗಿದೆ ಅಂತ ಹೇಳಬಹುದು ಹೇಗೆ ತಂತ್ರಜ್ಞಾನ ಮುಂದುವರೀತಾ ಹೋಗ್ತದೋ ಹಾಗೆ ಇನ್ನು ಮೇಲೂ ಕೂಡ ಹೇಳಲಿಕ್ಕೆ ಆಗಲ್ಲ ಇನ್ನೂ ಎಂಥದೆಲ್ಲ ಬರ್ತದೆ ಅಂತ ಬಸ್ ರೈಲ್ ವಿಮಾನ ಆಯಿತು ಇನ್ಯಾವ ರೀತಿ ಸಾರಿಗೆಗಳನ್ನು ಈ ತಂತ್ರಜ್ಞಾನ ಕಂಡ್ಹಿಡೀತದಂತ ನಾವು ಹೇಳೋಕ್ಕಾಗಲ್ಲ